ಅಲೋ ಹಾಂ ನಾನು ಭೈರವ್ ನಾಥ್ ನಾವು ಬಾಂಬೆ ಇರೋದು ನಾನು ಹಾಂ ಬಾಂಬೆಯಿಂದ ಸಾಗರಕ್ಕೆ ಬರ್ತಾ ಇದ್ದೀನಿ

ಹೌದು ಎಷ್ಟ್ ಎಷ್ಟ್ ಗ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಬೆಳಿಗ್ಗೆ

ಸ ಸರ್ ಮಧ್ಯಾಹ್ನ ಮಧ್ಯಾಹ್ನ ಊಟಯೆಲ್ಲ ನಿಮ್ಮದಾ

ನಮಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇದೆ ನಮಿಗೆ ಸ್ವಲ್ಪ ಏನೇನು ಏನೆನು ನೀವು ವ್ಯವಸ್ಥೆ ಮಾಡ್ತೀರ

ಹಾಂ ಬಸ್ ಹಾಂ ಹಾಂ ಬಸ್ಸಲ್ಲಿ ಎ ಸಿ ಇದೇಯಾ ಹಾಂ ಅದ್ಕೆ ಸೇಫ್ಟಿ ಸೇಫ್ಟಿ ಬೇಕಲ್ಲ ಹಾಂ ಹಾಂ ಅಂದ್ರೆ ಯಾವ್ದು ಯಾವ್ದು ಪ್ಲೇಸ್ ಇದೆ ಅಲ್ಲಿ ಯಾವ್ದು ಯಾವ್ದು ಪ್ಲೇಸ್ ಇದೆ ಸರ್

ಟೈಮಿಂಗ್ಸ್ ಟೈಮಿಂಗ್ಸ್ ಎಲ್ಲ ಬೇಕು ನಮಗೆ

ಅಲ್ಲ ಎಲ್ಲೆಲ್ಲಿ ನಿಲ್ಲಿಸ್ತೀರ ಎಲ್ಲೆಲ್ಲಿ ಆಗುತ್ತೆ ಎಷ್ಟು ಎಷ್ಟು ದಿವ್ಸ ಬೇಕು ಯಾವ್ದು ಯಾವ್ದು ಎಷ್ಟು ಎಷ್ಟು ದೇವ್ಸ್ತಾನಗಳು ಇದೆ ಅದೆಲ್ಲ ಬೇಕು ನಮಗೆ ಯಾವಾಗ ಕಳಿಸ್ತೀರ ಯಾವಾಗ ಬುಕಿಂಗ್ ಸರ್ ನಿಮ್ಮದೆಲ್ಲ ಅಲ್ಲ ನಾ ಆನ್ಲೈನೆ ಬುಕ್ ಮಾಡ್ತೀವಿ

ಹ್ಞೂ ನಾವು ಬರೋದು ಇಪ್ಪತ್ತು ಜನವ ಡಿಸ್ಕೌಂಟ್ ಆಗುತ್ತಲ್ಲ ಹಾಂ ಹಾಂ ಹೌದಾ ಸೀಟ್ ಎಲ್ಲ ಚೆನ್ನಾಗಿದೆಲ್ಲ

ಹಾಂ ಬರ್ತಿವಿ ಸರ್ ಹ್ಞೂ ಫೋನ್ ಮಾಡಿ ಹೇಳ್ತಿವಿ ನೆಕ್ಸ್ಟ್ ಟೈಮ್ ಹಾಂ ಆಯ್ತು ಆಯ್ತು ಆಯ್ತು ಸರ್ ತ್ಯಾಂಕ್ಸ್ ಸರ್ ತ್ಯಾಂಕ್ ಧನ್ಯವಾದ ಹ್ಞೂ